ಹತ್ತು ಸಾವಿರದ ಐನೂರ ಇಪ್ಪತ್ತ ಒಂದು ಐವತ್ತ ಆರು ಸಾವಿರದ ಏಳುನೂರ ಇಪ್ಪತ್ತ ಮೂರು ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಏಳುನೂರ ಅರವತ್ತ ಆರು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇನ್ನೂರ ಅರವತ್ತ ನಾಲ್ಕು